ನನ್ನಲ್ಲಿ ಒಂದು ಒಳ್ಳೆಯ ಉದ್ಯೋಗವಂತೆ ಆಗಬೇಕೆಂಬ ಪ್ರತಿಭೆಗಳು ಇವೆ ಹಾಗೂ ಹಾಗೂ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಉನ್ನತ ಸ್ಥಾನಮಾನವನ್ನು ಹೊಂದುವ ಪ್ರತಿಭೆ ಸಾಮರ್ಥ್ಯ ಇರ್ಬೇಕು ಇರ್ ಇದೆ ಹಾಗೂ ಒಂದು ಒಳ್ಳೆಯ ಹುದ್ದೆಯನ್ನು ಪಡೆಯಬೇಕೆಂಬ ಆಸೆ ಹಾಗೂ ಉತ್ತಮ ಸಂಬಳವನ್ನು ಪಡೆದು ಶ್ರೀಮಂತರಾಗಬೇಕೆಂಬ ಆಸೆ ಇದೆ ಹಾಗೂ ಎಲ್ಲ ರೀತಿಯ ಕೌಶಲ್ಯಗಳನ್ನು ಪಡೆಯಬೇಕು ಪ್ರತಿಭೆ ಮತ್ತು ಕೌಶಲ್ಯಗಳನ್ನು ಪಡೆಯಬೇಕು ಎಂಬ ಆಸೆ ಪ್ರತಿಭೆ ಮತ್ತು ಕೌಶಲ್ಯಗಳು ಹೊಂದಿರುವ ನಾನು ಹಣವನ್ನು ಗಳಿಸಲು ಅದನ್ನು ಚೆನ್ನಾಗಿ ಬಳಸಿದಾಗ ಮಾತ್ರ ನೀವು ನಾನು ಶ್ರೀಮಂತರಾಗುತ್ತೇನೆ ನಾನು ಸಂಗೀತವನ್ನು ನುಡಿಸುವ ಪ್ರತಿಭೆಯನ್ನು ಹೊಂದಿದ್ದೇನೆ ನನಗೆ ಸಂಗೀತ ಎಂದರೆ ಬಹಳ ಇಷ್ಟ ನನಗೆ ಸಂಗೀತ ಕೇಳುವುದು ಹಾಗೂ ಸಂಗೀತವನ್ನು ಹಾಡುವುದೆಂದರೆ ಬಹಳ ಇಷ್ಟ ಹಾಗೂ ಕೇಳುವುದಂದರೆ ಇನ್ನೂ ತುಂಬ ಇಷ್ಟ ಅದರ ಕೌಶಲ್ಯವನ್ನು ಹೊಂದಿದ್ದೇನೆ ಡ್ಯಾನ್ಸ್ ಡ್ಯಾನ್ಸ್ ಕೂಡ ಹಾಗೆಯೇ ನಾನು ಟಿ ವಿಗಳಲ್ಲೆಲ್ಲ ಬರುವಾಗ ಪ್ರದರ್ಶನವನ್ನು ತೋರಿಸುವಾಗ ಸಂಗೀತವನ್ನು ಹಾಕಿ ಅದರ ಅಲ್ಲೇ ನಿಂತು ಅಂದರೆ ಡ್ಯಾನ್ಸನ್ನು ಮಾಡುತ್ತೇನೆ ಹಾಗೂ ನಾನು ಇನ್ನೊಬ್ಬರಿಗೂ ಡ್ಯಾನ್ಸನ್ನು ಹೇಳಿ ಕೊಡುತ್ತೇನೆ ಹಾಗೂ ಓದುವುದು ಓದುವುದಂದರೆ ಎಲ್ಲ ಕಥೆ ಪುಸ್ತಕಗಳು ಸಾಮಾನ್ಯವಾಗಿ ಎಲ್ಲ ಪುಸ್ತಕಗಳನ್ನು ಓದುತ್ತೇನೆ ಹಾಗೂ ನನಗೆ ವಿದ್ಯಾಭ್ಯಾಸ ಅಂದರೆ ಓದುವುದು ಅಂದರೆ ವಿದ್ಯಾಭ್ಯಾಸವನ್ನು ಮಾಡುವುದು ಕೂಡ ನನ್ನ ಒಂದು ಉತ್ತಮವಾದ ಕೌಶಲ್ಯವಾಗಿದೆ